ನಾನು ಚಿಕ್ಕ ವಯಸ್ಸಿನಿಂದ ನಮ್ಮೂರಲ್ಲಿ ಗ್ರಾಮೀಣ ಕೃಷಿಯಲ್ಲಿ ಕೈ ತೊಡಗಿದ್ದೆ ಅಂದರೆ ನಾನೀಗ ಹದಿನಾಲ್ಕೇ ವಯಸ್ಸು ಅಂದರೆ ಎಂಟನೇ ಕ್ಲಾಸು ಓದ್ವಾಗ ಕಾರಣಾಂತರದಿಂದ ಮನೆಯಲ್ಲಿ ಬಡತನ ಇದ್ದಾಗ ನಾನು ಕೃಷಿಗೆ ಅಂದರೆ ಕಳೆ ತಗೆಯೋದು ಅಥ್ವ ಬಿಲ್ದಾರ್ ಕೆಲಸ ಇಲ್ಲ ಅಂದರೆ ಸಣಪುಟ್ಟ ಗದ್ದೆಗೆ ಉಪ್ ಹಾಕೋದು ಇಲ್ಲ ಅಂದರೆ ನೀರಿಗೆ ಇದು ಮಾಡೋದು ಈ ಥರ ಸಣಪುಟ್ಟ ಕೆಲ್ಸಗಳು ಮಾಡ್ಕೊಂತಾನೆ ಕೃಷಿಯಲ್ಲಿ ಕೈ ತೋಡ್ಗೊಂಡಿದ್ದೆ ಇದರ ಜೊತೆಗೆ ನಾನು ಮಾಡಿದಂಥ ಸಹಾಯದಿಂದ ನನ್ನ ನನ್ನ ಓದಿಗೆ ಅಥ್ವ ಬುಕ್ಸ್ ತಗೋಳೊಕ್ಕೆ ಆಗಿರ್ಬೋದು ಇಲ್ಲ ಕ ಸ್ಕೂಲ್ ಫೀಸಿಗೆ ಆಗಿರ್ಬೋದು ಈ ಥರದಂಥ ಸಹಾಯ ಆಗಿತ್ತು ಅಮೇಲೆ ಇದರಿಂದ ನನ್ನ ಕೆಲಸಗಳನ್ನು ಹುಡ್ಕಿಕೊಳ್ಳೋಕು ಅನುಕೂಲವಾಯಿತು ನಂತರ ನಾನು ಓದುವಾಗ ಕೂಡನು ತುಂಬ ಸಹಾಯವಾಗಿತ್ತು ಆಮೇಲೆ ನಂತರ ಸವಾಲುಗಳು ಜನರ ಮಧ್ಯೆ ಹಾಗು ಕೆಲಸ ಮಾಡೋದನ್ನ ಬಿಟ್ಟು ಈ ಚಿಕ್ಕ ವಯಸ್ಸಲ್ಲೇ ಮಕ್ಕಳನ್ನ ಕೆಲ್ಸಕ್ಕೆ ಕಳ್ಸ್ಬಾರದು ಕಾನೂನಿನ ಪ್ರಕಾರ ಕಾನೂನಿನ ಪ್ರಕಾರ ಕೆಲಸ ದಿನಗೂಲಿ ಒಂದು ದಿನಕ್ಕೆ ಇಷ್ಟು ಅಂತ ನೂರ ಐವತ್ತು ಅರವತ್ತು ಎಪ್ಪತ್ತು ಹೀಗೆ ಕೊಡ್ತಾ ಇದ್ದರು ಆ ಕ್ಷಣದಲ್ಲೇ ಆ ಒಂದು ಚಿಕ್ಕ ವಯಸ್ಸಿನಲ್ಲಿ ನಮಗೆ ಕೊಟ್ಟಂಥ ಕೆಲಸಗಳು ನಂತರ ಈಗ ನಾವು ವಯಸ್ಸಿಗೆ ಬಂದ ನಂತರ ಕೆಲವರು ಓದಿ ಮುಗಿದು ಎಲ್ಲ ಆಯಿರು ನಮ್ಗೆ ಯಾಕಂದರೆ ಕೆಲಸ ಹುಡ್ಕೊಂಡು ಹೋದರೆ ನಮಗೆ ಕೆಲಸ ಎಲ್ಲಿಯೂ ಸಿಗ್ತಾ ಇಲ್ಲ ಕಾರಣ ಅಂದರೆ ಬಡತನ ಮತ್ತು ಇನ್ನೊಂದು ಹೆಣ್ಣು ಮಕ್ಕಳೆಂದು ಬೇಗ ಕೆಲಸ ಎಲ್ಲೂ ಕೊಡ್ತಾ ಇಲ್ಲ ನಮಗೆ ಆಗ್ತಾ ಇಲ್ಲ ಏಜ್ ಆಗಿದೆ ಅಥವಾ ಹೆಣ್ಣು ಮಗಳು ಬೇಡ ಅಥ್ವ ಕೆಲ್ಸಕ್ಕೆ ಕರ್ಕೊಂಡು ತಮ್ಮ ಕಾಣು ಅದೃಷ್ಟವಂತ ನೋಡುವಂಥ ಜನರು ಇದ್ದಾರೆ ಹೊಲದಲ್ಲಿಯೂ ಒಬ್ಬೊಬ್ಬರು ಅಷ್ಟೇ ಕೆಲ್ಸಕ್ಕಂತ ಕರ್ಕೊಂಡು ಹೋಗಿ ತಮ್ಮ ಬೇಕಾದಂತಹ ಅಲ್ಲಿ ಹೆಣ್ಣು ಮಕ್ಕಳನ್ನು ಬಲಿ ಪಡೆದುಕೊಳ್ತಾರೆ ನಂತರ ಅದಕ್ಕೆ ಹೆಣ್ಣು ಮಕ್ಕಳು ಕೂಡ ಸಪೋರ್ಟ್ ಆಗಿ ಇರ್ತ ಕಾರಣ ಅವ್ರ ಮೇಲಿರ್ತಕ್ಕಂಥ ಬಡತನ ದಿನಕ್ಕೆ ನೂರು ರೂಪಾಯಿ ಬದಲು ಇನ್ನೂರು ಮುನ್ನೂರು ರೂಪಾಯಿ ದುಡಿಬೋದು ಅಥ್ವ ಒಂದು ದಿನಕ್ಕೆ ಇಷ್ಟು ಅಂತ ಕೊಡ್ಬೋದು ಮನ್ಯಾಗ ಸಂಸಾರ ನಡಸ್ತಾರೆ ಕೆಲವರು ಕೃಷಿಯಲ್ಲೇ ಕೈ ತೋಡ್ಕೊಂಡು ಅಥ್ವ ಬಿಲ್ದಾಲ್ ಕೆಲಸ ಎಲ್ಲ ಕೈ ತೋಡ್ಕೊಂಡು ಅವರ ಸಂಬಂಧವನ್ನು ಅವರ ಗಂಡ ಒಣಾರ್ ಜೊತೆಗೆ ಕಳೆದುಕೊಳ್ಳುತ್ತಾರೆ ಗಂಡ ಇದ್ದರೂನು ಅದರ ಲೆಕ್ಕಕ್ಕಿಲ್ದೆ ಆ ರೀತಿ ಒಂದು ಸಮಯವನ್ನು ದಿನಗೂಲಿ ಬಂದೊಡನೆ ಮನೆ ಸಂಸಾರ ಮಕ್ಕಳು ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ ನಡೆಸ್ಕೊಂಡು ಹೋಗ್ತಾರೆ ಕೃಷಿಯಲ್ಲಿ ಹೊಲದಲ್ಲಿ ತುಂಬ ಚೆನ್ನಾಗಿ ವ್ಯವಸಾಯ ಮಾಡಬಹುದು ವ್ಯವಸಾಯ ಮಾಡಿದ ಮೇಲೆ ಬೆಳೆ ರೈತನು ಕಂಡಂಥ ಬೆಳೆಗಳು ಫಲ ಕೊಟ್ಟ ದೇವರು ವಸ್ತು ಅಂತ ಅಂದಾಗ ಪ್ರಯೋಜನವಿದೆ ಆ ಖುಷಿಯಾಗುತ್ತೆ ಅದು ಲಾಸ್ ಆದಾಗ ಸಮವಾಗಿ ನಷ್ಟವಾಗಿದೆ ಎಂದು ತಮಗೆ ಇಷ್ಟ ಬಂದ ಹಾಗೆ ಸಾಲ ತೀರ್ಸೋಕ್ಕಾಗಲ್ಲ ಅಂತಂದೇಳಿ ತಮಗೆ ಮನುಷ್ಯ ಬಲಿಯಾಗುತ್ತಾನೆ ಹುಡುಕಿದೆ ಇಲ್ಲಿಗೆ ನಾನು ಸುಮಾರು ಒಂದಿಷ್ಟು ಕೆಲ್ಸಗಳನ್ನ ಹುಡ್ಕಿದೆ ಎಲ್ಲಿ ಆದರೂ ಎಲ್ಲ ಕಾಮ ದೃಷ್ಟಿಯಿಂದ ನೋಡೋದು ಇಲ್ಲ ಅಂದರೆ ಹೆಣ್ಣ್ಮಗ್ಳು ಅಂತ ಬ್ಯಾಡ ಅನ್ನೋದು ಟೈಮಿಂಗ್ ಸೆಟ್ಟಿಂಗ್ ಮಾತಾಡೋದು ಅಂದರೆ ಕೆಲಸ ಮಾಡ್ಸ್ಕೊಳ್ತಾ ಹೀಗೆ ಆಗಿದೆ ಎರಡು ಮೂರು ಸಾವಿರ ಎರಡು ಸಾವಿರ ತಿಂಗಳಿಗೆ ಮನೇಲಿ ಕಷ್ಟ ಇದ್ದಾಗ ಈ ಸಮಸ್ಯೆಗಳು ಆಗೋದಿಲ್ಲ ಕೃಷಿಯಲ್ಲಿ ಒಂದೇ ಇದ್ದಾಗ ಕೂಡ ಬರಲ್ಲ ಇಷ್ಟೊತ್ತಾಗಿ ಈ ಥರ ಸಮಸ್ಯೆ ಇದ್ದಾಗ ನಮ್ಗೆಲ್ಲೊ ಅನುಕೂಲ ಆಗಲ್ಲ ಅಂತಂದೇಳಿ ಇರ್ಬೋದು ಹೇಳ್ತದೇ ನನ್ನ ಈ ಐತಿ ಕೆಲಸಗಳನ್ನು ಮಾಡ್ತಾ ಹೇಳ್ಬೋದು ಎಷ್ಟು ಅಂತ ನಮ್ಮ ಮಹತ್ವವನ್ನ ಹೇಳಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ತ್ಯಾಂಕ್ ಯು ಸೋ ಮಚ್